ನನಗ ಅಕ್ಬರ್ ಮತ್ತೆ ಬೀರ್ಬಲ್ ಕಥೆ ಪುಸ್ತಕಗಳೆಂದ್ರೆ ಭಾಳಾ ಇಷ್ಟ ಯಾಕೆಂದ್ರೆ ಅದರಲ್ಲಿ ಅಕ್ಬರ್ಗೆ ಯಾವುದೇ ಪರಿಹಾರ ಆಗ್ದೆಯಿರೋ ಸಮಸ್ಯೆಗಳಿಗೆ ಬೀರ್ಬಲ್ ಥಟ್ ಅಂತ ಅವನ ಚಾಣಾಕ್ಷ ಬುದ್ಧಿ ಉಪಯೋಗಿಸಿ ಆಗಲೇ ಪರಿಹಾರ ಹೇಳ್ತಿದ್ದ ನನಗೆ ಅವನ ಚಾತುರ್ಯ ಬುದ್ಧಿ ಸಮಯಪ್ರಜ್ಞೆ ಅದರಂತೆ ಅವರ ಸ್ನೇಹ ಅಂದರೆ ನನಗೆ ತುಂಬ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಯಾವಾಗಲೂ ಮತ್ತು ಅಕ್ಬರ್ ಮತ್ತೆ ಬೀರ್ಬಲ್ ಕಥೆ ಪುಸ್ತಕಗಳನ್ನೇ ಓದ್ತಿರ್ತೀನಿ ನೀವು ಕೂಡ ಅವರ ಸ್ನೇಹವನ್ನು ಮತ್ತೆ ಅವನ ಥರ ಬೀರ್ಬಲ್ ಥರ ಬುದ್ದಿ ಮತ್ತು ಚಾಣಾಕ್ಷ ಸಮಯಪ್ರಜ್ಞೆ ಎಲ್ಲನೂ ಉಪಯೋಗಿಸ್ಬೇಕು ನನಗೆ ಮತ್ತೊಂದು ಇಷ್ಟವಾದ ಸಿನಿಮಾ ಅಂದರೆ ಕೊರಿಯನ್ ಸಿನಿಮಾ ಟ್ರೈನ್ ಟು ಬುಸನ್ ನನಗೆ ಅತ್ಯಂತ ಇಷ್ಟವಾಯಿತು ಸಿನಿಮಾ ಯಾಕೆಂದ್ರೆ ಈ ಸಿನಿಮಾದಲ್ಲಿ ಮಗಳಿಗೆ ತಾಯಿ ಪ್ರೀತಿ ಸಿಕ್ಕಿರೋದಿಲ್ಲ ತಂದೆ ಮತ್ತು ತಾಯಿ ಕೆಲವು ಕಾರಣಾಂತರಗಳಿಂದ ವಿಚ್ಛೇದನ ಪಡ್ಕೊಂಡಿರ್ತಾರೆ ಅವರ ಮಗಳು ತನ್ನ ತಂದೆ ಹತ್ರನೇ ಬೆಳಿದಿರ್ತಾಳೆ ತನ್ನ ಮಗಳನ್ನ ಅವರ ತಂದೆ ತುಂಬ ಪ್ರೀತಿಯಿಂದ ಸಾಕಿರ್ತಾರೆ ಮಗಳ್ದು ಒಂದು ದಿನ ಹುಟ್ಟುಹಬ್ಬ ಇರುತ್ತೆ ಅವರ ಮಗಳು ತನ್ನ ತಾಯಿನ ನೋಡ್ಬೇಕು ಅಂತ ಕೇಳ್ತಿರ್ತಾಳೆ ಅವರಪ್ಪ ಸರಿ ಅಂತ ಹೇಳಿ ಬುಸನ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ ರೈಲ್ನಲ್ಲಿ ಬಹಳ ಜನಕ್ಕೆ ಜಾಂಬಿ ಬಂದಿರುತ್ತೆ ಅದನ್ನ ನೋಡಿ ಅವರ ಮಗಳಿಗೆ ತುಂಬ ಹೆದರಿಕೆ ಆಗುತ್ತೆ ಜಾಂಬಿ ಬಂದು ಎಲ್ಲರ್ನೂ ಕಚ್ತಿರುತ್ತೆ ಆ ಚಿಕ್ಕ ಹುಡುಗಿ ಅವರನ್ನ ಕಾಪಾಡಕ್ಕೊಗ್ತಾಳೆ ಅವರ ತಂದೆ ಮತ್ತು ಅವರ ತಂದೆ ಜೊತೆ ಇನ್ನೊಬ್ಬ ವ್ಯಕ್ತಿಯೂ ಜಾಂಬಿ ಆಗದೇ ಇರೋ ಜನರನ್ನ ಕಾಪಾಡಕ್ಕೆ ಹೋಗ್ತಾರೆ ಆದರೆ ಎಲ್ಲರ್ನೂ ರಕ್ಷಿಸ್ತಾರೆ ಆದರೆ ಕೊನೆಗೆ ಆ ಇನ್ನೊಬ್ಬ ವ್ಯಕ್ತಿ ಇರ್ತಾನಲ್ಲ ಅವರ ಹೆಂಡ್ತಿ ಗರ್ಭವತಿ ಆಗಿರ್ತಾಳೆ ಇವನು ಎಲ್ಲರ್ನೂ ರಕ್ಷಿಸಬೇಕಾದ್ರೆ ಇವನಿಗೆ ಜಾಂಬಿ ಬಂದು ಕಡಿದ್ಬಿಡುತ್ತೆ ಇವನು ಜಾಂಬಿ ಆಗ್ತಾನೆ ತನ್ನ ಹೆಂಡತಿ ಎಲ್ಲಿ ಜಾಂಬಿ ಆಗ್ತಾಳೆ ಅಂತ ಹೆದ್ರ್ಕೊಂಡು ಇವನು ಆ ತನ್ನ ಹೆಂಡತಿಯನ್ನು ನಮ್ಮ ಸಿನಿಮಾದ ನಾಯಕನಿಗೆ ಒಪ್ಪಿಸಿ ಇವನು ಹೋಗ್ತಾನೆ ಕೊನೆಗೆ ಈ ಸಿನಿಮಾದ ನಾಯಕ ಆದ ಚಿಕ್ಕ ಹುಡುಗಿಯ ತಂದೆ ಅವನ ಮಗಳನ್ನ ಮತ್ತೆ ಆ ಗರ್ಭವತಿಯನ್ನು ಬೇರೆ ರೈಲಿಗೆ ಹತ್ತಿಸಿಬಿಡ್ತಾನೆ ಯಾಕೆಂದ್ರೆ ಇವರು ಇರೋ ರೈಲಲ್ಲಿ ಎಲ್ಲರಿಗೂ ಜಾಂಬಿ ಬಂದಿರುತ್ತೆ ಅದಕ್ಕೆ ಇವರಿಬ್ರನ್ನ ಬೇರೆ ರೈಲಿಗೆ ಹತ್ತಿಸ್ತಿರ್ತಾನೆ ಅದರಲ್ಲಿ ಆ ರೈಲಲ್ಲಿರೋ ಚಾಲಕನಿಗೂ ಸಹ ಜಾಂಬಿ ಬಂದಿರುತ್ತೆ ಆ ಚಾಲಕನಿಗೂ ಮತ್ತು ನಮ್ಮ ಸಿನಿಮಾದ ನಾಯಕ ಇರ್ತಾನೆ ಅಲ್ಲಾ ಅವರಿಬ್ರಿಗೂ ದೊಡ್ಡ ಜಗಳ ಆಗುತ್ತೆ ಆ ಚಾಲಕ ನಮ್ಮ ನಾಯಕನಿಗೆ ಕಚ್ಬಿಡ್ತಾನೆ ಅದಕ್ಕೆ ನಮ್ಮ ನಾಯಕನೂ ಸಹ ಜಾಂಬಿ ಆಗ್ಬಿಡ್ತಾನೆ ನಮ್ಮ ನಾಯಕ ತನ್ನ ಮಗಳನ್ನ ಮತ್ತೆ ಆ ಗರ್ಭವತೀನ ಆ ರೈಲಲ್ಲಿ ಕೂರಿಸ್ತಾನೆ ರೈಲನ್ನು ಹೇಗೆ ಚಲಾಯಿಸ್ಬೇಕು ಎಂದು ಸಹಾ ಹೇಳ್ಕೊಡ್ತಾನೆ ಅವರ ತಂದೆ ತನ್ನಿಂದ ದೂರ ಆಗ್ತಾನೆ ಅಂತ ತಿಳಿದು ಆ ಮಗು ತುಂಬ ಅಳುತ್ತೆ ಅದನ್ನು ನೋಡಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರೋದು ನಿಜ ಇವನು ನಮ್ಮ ಸಿನಿಮಾದ ನಾಯಕ ಇರ್ತಾನಲ್ಲ ಅವನು ತನ್ನ ಮಗಳ ಕಣ್ಣಿನಲ್ಲಿ ನೀರು ನೋಡ್ಬಿಟ್ಟು ಆ ಕ್ಷಣ ಅವನು ದಿಗ್ಭ್ರಮೆಗೊಳಗಾಗ್ತಾನೆ ಏನು ಮಾಡ್ಬೇಕಂತ ಸಹ ತಿಳಿಯೋದಿಲ್ಲ ಅವಾಗ ಅವನು ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋತಾನೆ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಏನೂಂತ ಅಂದ್ರೆ ಒಗ್ಗಟ್ನಲ್ಲಿದ್ರೆ ನಾವು ಏನನ್ನಾದ್ರೂ ಸಾಧಿಸ್ಬೋದು ಎಂಥ ಕಷ್ಟ ಬಂದರೂ ಮೆಟ್ಟಿ ನಿಲ್ಬೋದು ಅನ್ನೋದು ಮತ್ತೆ ತನ್ನ ತಂದೆಗೆ ತನ್ನ ಮಗಳ ಮೇಲೆ ಇರೋ ಪ್ರೀತಿ ಮತ್ತು ಕಾಳಜಿ ನನಗೆ ತುಂಬ ಇಷ್ಟ ಆಯ್ತು ನನಗೆ ಇಷ್ಟವಾದ ಟೀ ವಿ ಶೋ ಯಾವುದಪ್ಪಾ ಅಂತಂದ್ರೆ ಥಟ್ ಅಂತ ಹೇಳಿ ಅದರಲ್ಲಿ ನಮಗೆ ಗೊತ್ತಿಲ್ದೆ ಇರೋ ಆಸಕ್ತಿಯಾಗಿರೋ ವಿಷಯಗಳನ್ನ ತಿಳ್ಕೊಬೋದು ಇದರಲ್ಲಿ ನಮಗೆ ಹೆಚ್ಚೆಚ್ಚು ಉಪಯೋಗ ಆಗುತ್ತೆ ನಮ್ಮ ಯಾವುದಾದ್ರೂ ಇವಾಗ ಪರೀಕ್ಷೆಯಲ್ಲಿ ಏನಾದ್ರೂ ಗೊತ್ತಿಲ್ದಿರೋ ವಿಷ್ಯನ ಗೊತ್ತಿಲ್ದಿದ್ದಾಗ ನಾವು ಇದರಲ್ಲಿ ನೋಡಿರ್ತಿವಲ್ಲ ಇದರ ಎಲ್ಲ ಥರದ ರಸಪ್ರಶ್ನೆ ಕಾರ್ಯ ಕಾರ್ಯಕ್ರಮ ಇದು ಇದರಲ್ಲಿ ಎಲ್ಲ ತರಹದ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಅದರಿಂದ ನಮಗೆ ಯಾವುದಾದ್ರು ಪರೀಕ್ಷೆ ಬರಿಬೇಕಾದರೆ ಉಪಯೋಗ ಆಗುತ್ತೆ ಉದಾಹರಣೆಗೆ ಐ ಎ ಎಸ್ ಐ ಪಿ ಎಸ್ಸು ಕೆ ಪಿ ಎಸ್ಸು ಈ ಥರ ಯು ಪಿ ಎಸ್ ಸಿ ಎಕ್ಸಾಮ್ ಬರಿಬೇಕಾದ್ರೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ